ಹಲೋ ಪ್ರಕಾಶ್ ಅವರಾ ಮಾತಾಡ್ತಿರೋದು ಸುಧಾ ರೆಸ್ಟೋರೆಂಟಿಂದ ಹಾಂ ಸರ್ ಅದೇ ಆರ್ಡರ್ ನಂಬರ್ ಸಿಕ್ಸ್ಟಿ ಸವೆನ್ ಇವಾಗ ಅರ್ಧ ಗಂಟೆಯಿಂದ ಮುಂಚೆ ಫುಡ್ ಆರ್ಡ್ರು ಮಾಡಿದ್ದೆ ಆಂ ಯಾವ್ದೂ ಅದೇ ಪನ್ನೀರ್ ಬಟರ್ ಮಸಾಲ ನಾಲ್ಕು ಬಟರ್ ನಾನು ಎರಡು ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡ್ರು ಮಾಡಿದ್ದೆ ಹಾಂ ಅದು ಏನಂದರೆ ಸರ್ ಅದು ಸ್ವಲ್ಪ ಆರ್ಡ್ರು ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಕಾಲ್ ಬಂತು ಈಗ್ಲೇ ನಾನು ಬೆಂಗ್ಳೂರಿಗೆ ಹೋಬೇಕು ಆದ್ದರಿಂದ ಆರ್ಡ್ರು ಕ್ಯಾನ್ಸಲ್ ಮಾಡ್ಬೇಕಾಯ್ತು ಇಲ್ಲಾಂದರೆ ಏನು ಕ್ಯಾನ್ಸಲ್ ಮಾಡ್ತಿರಲಿಲ್ಲ ಆದ್ದರಿಂದ ಈ ಆರ್ಡ್ರು ಆರ್ಡ್ರು ನಂಬರ್ ಸಿಕ್ಸ್ಟಿ ಸೆವೆನ್ನಾ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಸರ್